ಸರ್ ನಮಸ್ತೆ ಹಾಂ ವಿನಾಯಕ ಟೀ ಸ್ಟಾಲ್ ಅಲ್ಲ ಹೆಸ್ರು ನಾನು ಕಿರಣ್ ಅಂತ ಇಲ್ಲಿ ಉಡುಪಿ ಇಂದ ಅದು ನಮಗೆ ನಿಮ್ಮದು ಎಂತ ಮೆ ಮೆನು ಸ್ವಲ್ಪ ಸರ್ ಹೇಳ್ಬೋದ ಮೆನು ಎಂತ ಉಂಟು ಅಂತ ನಾನು ತಿಂಡಿ ಸರ್ ನಾನು ತಿಂಡಿ ಕೇಳ್ತಿರೋದು ತಿಂಡಿ ಮಾರ್ನಿಮಾ ಮಾರ್ನಿಂಗ್ ನನಗೆ ಐವತ್ತು ಪ್ಲೇಟ ಇಡ್ಲಿ ಐವತ್ತು ಪ್ಲೇಟ್ ವಡೆ ಬೇಕಿತ್ತು ನಾಳೆ ಗೆಸ್ಟ್ ಬರ್ತಿದ್ದಾರೆ ಹಾಂ ನಾಳೆ ಬೆಳಗ್ಗೆ ನನಗೆ ಆ್ಯಕ್ಚುಲಿ ಫಿಫ್ಟಿ ಇಡ್ಲಿ ಫಿಫ್ಟಿ ವಡೆ ಬೇಕು ಸರ್ ಅಷ್ಟು ಅದು ಮಾಡ್ಬೋದಾ ಹ್ಞೂ ಹೌದ ಹಾಗಾದ್ರೆ ಹಾಂ ಹಾಂ ಹಾಂ ಒಂದು ಪ್ಲೇಟ್ ಚ ಒಂದು ಪ್ಲೇಟಿಗೆ ಎಷ್ಟು ಸರ ಫೋರ್ಟಿ ಅಂದರೆ ಎಷ್ಟು ಎರಡು ಸಲ ಆಗ್ತದಲ್ಲ ನಮ್ಗೆ ಸ್ವಲ್ಪ ಕಮ್ಮಿ ಮಾಡಿ

ಐನೂರು ರೂಪಾಯಿ ನಾನು ಆ್ಯಡ್ವಾನ್ಸ್ ಪೇಮೆಂಟ್ ಮಾಡ್ತೇನೆ ನಾನು ಹುಡುಗನಿಗೆ ಕಳಿಸ್ತೇನೆ ಮತ್ತು ಒಂದು ಎಷ್ಟು ಐವತ್ತು ಟೀ ಬೇಕು ಪಾರ್ಸಲ್ ಒಟ್ಟಿಗೆ ಹೌದ್ ಹೌದು ಹೌದ್ ಹೌದು ಇಪ್ಪತ್ತೈದು ಇಡ್ಲಿ ಇಪ್ಪತ್ತೈದು ವಡೆ ಮತ್ತೊಂದು ನಾಳೆ ಸರ ಎಂಟು ಗಂಟೆಗೆ ಬೇಕು ಸರ್ ನಾ ರಿಕ್ಷಾ ಕಳಿಸ್ತೇನೆ ನೀವು ಅದರಲ್ಲಿ ಕಳಿಸಿಕೊಡಿ ಹಾಂ ಓ ಓಕೆ ಓಕೆ ತ್ಯಾಂಕ್ ಯು ಸರ್ ಓಕೆ